ಹಲೋ ನಾನು ಮೀಶೋದಲ್ಲಿ ಒಂದು ಸೀರೆ ಆರ್ಡ್ರು ಮಾಡಿಕೊಂಡಿದ್ದೆ ಅದು ಅವ್ರು ತೋರಿಸುವಾಗ ಫೀಚರ್ಸು ಎಲ್ಲ ಚೆನ್ನಾಗಿದೆ ಕಾಸ್ಟು ಪರವಾಗಿಲ್ಲ ಅಂತೇಳಿ ಆರ್ಡ್ರು ಮಾಡಿ ನಾನು ಸೀರೆ ತರಿಸಿದ್ದು ಆದ್ರೆ ತರ್ಸಿದ ಮೇಲೆ ಗೊತ್ತಾಯಿತು ನಾನು ಆರ್ಡ್ರು ಮಾಡಿದ್ದ ಕಲರೇ ಬೇರೆ ಇತ್ತು ಡಿಸೈನೂ ಬೇರೆ ಇತ್ತು ಅವ್ರು ಬೇರೆನೇ ಕಳ್ಸಿದ್ದಾರೆ ನನಗೆ ಇಷ್ಟ ಆಗಲಿಲ್ಲ ಆ ಸೀರೆ ಅದು ಒಂದು ಒಂದು ಸಲ ಎರಡು ಸಲ ನಾನು ಸೀರೆ ಉಡೋವಾಗ ಸೀರೆ ಮೇಲಿದ್ದ ಚಮಕಿಯೆಲ್ಲ ಬಿದ್ದೋಗ್ಬಿಡ್ತು ಅಷ್ಟೊಂದು ಬೆಲೆಬಾಳೋ ಸೀರೆನಾ ನಾನು ಹಣ ಕೊಟ್ಟೆ ಆದರೆ ಸೀರೆ ಒಳ್ಳೆಯದು ನನಗೆ ಸಿಕ್ಕಲಿಲ್ಲ ನನಗೆ ತುಂಬ ಬೇಜಾರು ಆಗಿದೆ ಒಂದು ಒಂದು ವಾಶಲ್ಲಿಯೇ ಅದ್ರ ಕಲರ್ ಎಲ್ಲ ಬಿಟ್ಕೊಂಡ್ಬಿಡ್ತು ಬಿಟ್ಟುಕೊಂಡು ತುಂಬ ಕಲರ ಲೆಸ್ ಆಗಿಬಿಟ್ಟಿದೆ ಅದು ಇನ್ನೊಮ್ಮೆ ಉಡೋಕ್ಕೇ ಬರೋದಿಲ್ಲ ಆ ಸೀರೆ ನಾವು ಕೊಟ್ಟಿರೋ ಹಣಕ್ಕೆ ಅವರು ಏನೂ ಒಳ್ಳೆಯ ಸೀರೆ ಕೊಡಲಿಲ್ಲ ಮಾತ್ರ ಇದ್ರ ಬಗ್ಗೆ ನನಗೆ ತುಂಬ ಬೇಜಾರು ಇದೆ ನಾವು ಕೊಡೋ ಹಣಕ್ಕೆ ಸರಿಯಾಗಿ ಕ್ವಾಲಿಟಿ ಗುಡ್ ಕ್ವಾಲಿಟಿ ಕೊಡಬೇಕು ಆದ್ರೆ ಅಲ್ಲಿ ತೋರಿಸಿದ್ದೇ ಬೇರೆ ಅವರು ಕಳಿಸಿರೋದೇ ಬೇರೆ ಸೀರೆ ನನಗೆ ತುಂಬ ಬೇಜಾರಾಗಿದೆ